ನಾನು ಅಮೇಜಾನ್ನಿಂದ ಒಂದು ಪ್ರಾಡಕ್ಟ್ ಬೈ ಮಾಡಿದ್ದೆ ಅದು ಕ್ಯಾನ್ಸಲ್ ಮಾಡಬೇಕಂತ ಇದ್ದೀನಿ ಹೌದು ಸರ್ ಪ್ರೀಪೇಯ್ಡ್ ಮಾಡಿದ್ದೆ ನಾನು ಪ್ರೀಪೇಯ್ಡ್ ಆರ್ಡರ್ ಅದೊಂದು ಪ್ರಾಡಕ್ಟು ಅದು ನಾನು ಕ್ಯಾನ್ಸಲ್ ಮಾಡಬೇಕಂತ ಇದ್ದೆ ಎಲ್ಲ ಪ್ರೊಸೀಜರ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದೀನಿ ಆದರೆ ರೀಫಂಡ್ ಏನೂ ಬಂದಿಲ್ಲ ಹಾಫ್ ಅಮೌಂಟೂ ಬಂದಿಲ್ಲ ರೀಫಂಡೂ ಬಂದಿಲ್ಲ ಸೋ ಕಾಲ್ ಮಾಡಿದ್ದೆ ಕ್ಯಾನ್ಸಲ್ ಮಾಡಿದೀನಿ ಸರ್ ರೀಫಂಡ್ ಬೇಕಿತ್ತು ಯಾವಾಗ ಬರುತ್ತೆ ಹೌದಾ ಎಲ್ಲ ಪ್ರೊಸೀಜರೂ ಫಾಲೋ ಮಾಡಿದೀನಿ ಸರ್ ಹಾಂ ಪ್ಲೀಸ್ ಓಕೆ ಓಕೆ ರಿಫಂಡ್ ಮಾಡಿ ಇಲ್ಲಾಂದರೆ ಹಾಫ್ ಅರ್ಧ ದುಡ್ಡಾದರೂ ಕೊಡಿ ಇಲ್ಲ ಇಲ್ಲ ಅದು ಪ್ರೊಡಕ್ಟು ಸ್ವಲ್ಪ ಲೋ ಕ್ವಾಲಿಟಿ ಇತ್ತು ಮತ್ತು ರೇಟ್ ಜಾಸ್ತಿ ಇತ್ತು ಅಂತ ಸಜೇಷನ್ ಬಂತು ಫ್ರೆಂಡಿಂದ ಸೋ ನಾನು ಆರ್ಡ್ರು ಮಾಡಿ ಆರ್ಡ್ರು ಮಾಡಿದ್ದೆ ಅದು ಕ್ಯಾನ್ಸಲ್ ಮಾಡ್ಬೇಕು ಅಂತ ಇದ್ದೆ ಸೋ ರೀಫಂಡ್ ಮಾಡ್ತೀರಾಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಓಕೆ ಧನ್ಯವಾದಗಳು